ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮ ಖಾಸ ಇದು ಸರ್ಕಾರಿ ಉದ್ಯೋಗಕ್ಕಿಂತ ಖಾಸಗಿ ಉದ್ಯೋಗಕ್ಕೆ ಹೆಚ್ಚಿನ್ನ ಪ್ರಾಶಸ್ತ್ಯ ಇದೆ ಯಾಕಂದ್ರೆ ಇಲ್ಲಿ ಕಂಪನಿ ಆಗಿದೆ ದೊಡ್ಡ ಕಂಪನೀ ಎಮ್ ಆರ್ ಪಿ ಎಲ್ ಅಂತ್ಹೇಳಿ ಇಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ಅಂದ್ರೆ ನೂರರಲ್ಲಿ ಒಂದು ಎಂಬತ್ತು ಮಂದಿ ಅಲ್ಲಿಗೆ ಹೋಗ್ತಾರೆ ಮಹಿಳೆಯರು ಕೂಡ ಅಲ್ಲಿ ಈ ಥರ ಅಂದ್ರೆ ಕ್ಲೀನಿಂಗಿಗೋಸ್ಕರ ಮಹಿಳೆಯರನ್ನು ಕೂಡ ತಗೊಳ್ತಾ ಇದ್ದಾರೆ ಎಲ್ಲರೂ ಅಲ್ಲೇ ಜಾಸ್ತಿ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ ಅಲ್ಲಿ ಅಂದರೆ ಸಿಸ್ಟಮ್ ಇದೆ ಒಂದೊತ್ತು ಬೆಳಿಗ್ಗೆ ಇರ್ತದೆ ಒಂದೊತ್ತು ಮಧ್ಯಾಹ್ನ ಇರ್ತದೆ ರಾತ್ರಿ ಇರ್ತದೆ ಅವರಿಗೆ ಎಂಟೆಂಟು ಗಂಟೆ ಡ್ಯೂಟಿ ಇರ್ತದಲ್ಲಿ ಎಂಟು ಗಂಟೆಯಲ್ಲಿ ನಿಮ್ಮ ಇವು ಯಾವಾಗ ಬೇಕಿದ್ದರೂ ತಗೊಳ್ಬೋದು ಅಂದರೆ ಅವರಿಗೆ ಮತ್ತೊಬ್ಬರಿಂದ ವಿನಿಮಯ ಮಾಡಿಕೊಳ್ಬೋದು ಅವರಿಗೆ ಅರ್ಜೆಂಟಾಗಿ ರಜೆ ಬೇಕು ಅಂದರೆ ಮತ್ತೊಬ್ಬರಿಗೆ ಹೇಳಿ ಆ ಕೆಲಸ ಮಾಡಿಸಿ ಇವರು ಮರುದಿನ ಅವರ ಡ್ಯೂಟಿ ಎರಡೂ ಒಟ್ಟಿಗೆ ಮಾಡ್ಬೋದು ತುಂಬ ಸ್ವಾತಂತ್ರ್ಯ ಇದೆ ಅಲ್ಲಿ ಅಂದರೆ ರೆಶ್ಟ್ ಕೂಡ ಸಿಗ್ತದೆ ಅರ್ಜೆಂಟಾಗಿ ಕೆಲಸ ಕೂಡ ಸಿಗ್ತದೆ ಕೆಲಸ ಓ ಟಿ ಬಂದರೆ ಅಂದರೆ ಶ ಓ ಟಿ ಸಿಕ್ಕಿದರೆ ಅಂದರೆ ಹಣ ಡಬಲ್ಲಾಗಿ ಸಿಗ್ತದೆ ಅವರಿಗೆ ಅಲ್ಲದೆ ಹ್ಞೂ ರಾತ್ರಿಯೆಲ್ಲ ಜಾಸ್ತಿಯಾಗಿ ಕೆಲಸ ಇರೋದಿಲ್ಲ ರಾತ್ರಿ ಕೆಲಸ ಇದ್ರೂ ಕೂಡ ಅಲ್ಲು ಕೂಡ ಆರಾಮ ಮಾಡ್ಲಿಕ್ಕೆ ಸಿಗ್ತದೆ ಅಲ್ಲದೇ ಸಂಬಳದೊಟ್ಟಿಗೆ ಬೋನಸ್ಸು ಹಾಗೆ ಹೀಗೆ ವರ್ಷಕ್ಕೊಂದು ಸಲ ಒಂದು ತಿಂಗಳ ಸಂಬಳ ಕೊಡ್ತಾರೆ ಅಂದರೆ ಒಳ್ಳೆಯ ಸವಲತ್ತು ಕೊಟ್ಟಿದ್ದಾರೆ ನಮ್ಮ ಮುಖ್ಯವಾಗಿ ನನ್ನ ಗಂಡ ಕೂಡ ಈಗ ಎಮ್ ಆರ್ ಪಿ ಎಲ್ ಕಂಪನಿಗೆ ಹೋಗ್ತಾಯಿದ್ದಾರೆ ಅದು ಅಂದ್ರೆ ಹ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ತನಕ ಸಂಬಳ ಇದೆ ಅದು ಅಲ್ಲದೆ ಒಂದು ಮೂರು ತಿಂಗ್ಳಿಗೆ ಒಂದು ಸಲ ಆರು ಆರು ಸಾವಿರದ ಹಾಗೆ ಸ್ಯಾಲ್ರಿ ಬರ್ತದೆ ಅವರಿಗೆ ಬೋನಸ್ ಅಂತ್ಹೇಳಿ ಅಷ್ಟೇ ಅಲ್ಲದೆ